ಹಲೋ ನಮಸ್ಕಾರ ಮೇಡಮ್ ಹೇಳಿ ಮೇಡಮ್ ಹೌದೇ ಯಾವಾಗ ಬರ್ತಾಯಿದ್ದೀರಿ ಮೇಡಮ್ ಯಾವಾಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಹೌದೇ ಎಷ್ಟು ಜನ ಇದ್ದಾರೆ ಮೇಡಮ್ ಸ್ಟೂಡೆಂಟ್ಸು ಹೌದೇ ಸರಿ ಮೇಡಮ್ ಈಗ ನೋಡಿ ಮೇಡಮ್ ನಮ್ಮತ್ರ ಟೆನ್ ಎಕ್ರೆದು ಲ್ಯಾಂಡಿದೆ ಇಲ್ಲಿ ನಾವು ಅಕ್ಕಿ ರಾಗಿ ಗೋಧಿ ಭತ್ತ ಬೇರೆ ತರಕಾರಿಗಳು ಎಲ್ಲ ಬೆಳಿತೀವಿ ಆಯ್ತು ಮೇಡಮ್ ಆಯ್ತು ಮೇಡಮ್ ನಮ್ಮಲ್ಲಿ ಇವಾಗ ನಾವು ರಾಗಿ ಸ್ಟಾರ್ಟಿಂಗು ಸಸಿ ಪಾತಿ ಮಾಡ್ಕೊಳ್ಳೋದ್ರಿಂದ ನಾವು ಹೇಳಿಕೊಡ್ತೀವಿ ಅದೇ ರೀತಿ ಪ್ರ್ಯಾಕ್ಟಿಕಲ್ಲಾಗು ನಿಮ್ಮ ಸ್ಟೂಡೆಂಟ್ಸು ಬಂದಾಗ ನಾವು ತೋರ್ಸೂ ಕೊಡ್ತೀವಿ ನಿಮ್ಮ ಸ್ಟೂಡೆಂಟ್ಸವರು ಯಾರಾದ್ರು ಇಂಟ್ರೆಸ್ಟಿತ್ತು ಅಂತಂದ್ರೆ ಅವ್ರೂ ಪಾತಿ ಮಾಡ್ಬೋದು ಮೇಡಮ್ ಪಾತಿ ಕಲಿತ್ಕೊಳ್ಲೂಬೋದು ಹೆಂಗೆಂಗೆ ಮಾಡ್ತಾರೆ ಹೆಂಗೆ ಸಸಿ ನೆಡ್ತಾರೆ ನೆಟ್ಮೇಲೆ ಅದು ಎಷ್ಟು ತಿಂಗಳಿಗೆ ಬೆಳೆ ಬರುತ್ತೆ ನೀರು ಯಾವ ವಿಧದಲ್ಲಾಕಬೇಕು ನೀರಿಡಿಯೋ ಪಾತಿ ಯಾವ ರೀತಿ ಮಾಡಬೇಕು ಆ ನಂತರ ಎಷ್ಟು ತಿಂಗಳಿಗೆ ಏನು ಮೇಡಮ್ ಆದರೆ ಒಂದಸ್ವಲ್ಪ ಪಾತಿ ಅಂತೆಲ್ಲ ಮಾಡಿ ಇಡಬೇಕಲ್ಲ ಮೇಡಮ್ ಸೊ ಅದ್ನೆಲ್ಲ ನಾವು ತೋರಿಸ್ಕೊಡ್ತೀವಿ ಮೇಡಮ್ ಪ್ರ್ಯಾಕ್ಟಿಕಲ್ಲಾಗಿ ಸ್ಟೂಡೆಂಟ್ಸುನೂ ಭೂಮಿಯಲ್ಲಿ ಇಳ್ದು ಬಿಟ್ಟು ಅವ್ರೂ ಫೀಲ್ ಮಾಡ್ಕೊಬೋದು ಸಸಿ ನೆಡೋದ್ರು ಪಾತಿ ಮಾಡೋದು ಭೂಮಿಯಲ್ಲಿ ಆ ಮಣ್ಣನ್ನು ಯಾವ ರೀತಿ ಹರಡ್ಕೋಬೇಕು ಕೆಸರು ಗದ್ದೆಯಲ್ಲಿ ಅನ್ನೋದನ್ನ ಅದನ್ನು ನಾವು ತೋರಿಸ್ಕೊಡ್ತೀವಿ ಮೇಡಮ್ ಮೇಡಮ್ ಅದು ನೀವು ಬರೋದು ನಿಮ್ಮ ಖರ್ಚಿರುತ್ತೆ ಮೇಡಮ್ ಇಲ್ಲಿ ಬೆಳಿಗ್ಗೆ ಬಂದಮೇಲೆ ನಾವು ಅವ್ರಿಗೆಲ್ಲ ಹೇಳ್ಕೊಟ್ಟು ಹತ್ತು ಜನ ಅಂದ್ರಲ್ವ ಹಾಂ ಅದು ನಾ ನಿಮಗೆ ಇಮೇಲ್ ಮಾಡ್ತೀನಿ ಮೇಡಮ್ ಹಾಂ ನೀವು ನಿಮ್ಮ ಡೇಟ್ನ ಎಲ್ಲ ಕನ್ಫರ್ಮ್ ಮಾಡಿ ನಂಬರ್ ಆಫ್ ಪೀಪಲ್ನ ಕನ್ಫರ್ಮ್ ಮಾಡಿ ನಂದು ಇಮೇಲ್ ಐ ಡಿ ನಾನು ನಿಮಗೆ ಇವಾಗ ಟೆಕ್ಸ್ಟ್ ಮಾಡ್ತೀನಿ ಆಮೇಲೆ ಇದ್ಕೆ ನೀವು ನನಗೆ ಹೇಳಿದಿರಿ ಅಂದರೆ ಅದು ಮಾತಾಡೋಣ